ಈಗಿನ ಕಾಲದಲ್ಲಿ ಅಡುಗೆ ಮಾಡುವುದು ಕೇವಲ ಮಹಿಳೆಯರ ಕೆಲಸ ಎಂದು ಭಾವಿಸುವುದು ತಪ್ಪು ಯಾಕಂದರೆ ನಮ್ಮ ಮನೆಯಲ್ಲಿ ನಾವೂ ಎಲ್ಲರೂ ಹೆಂಗಸರು ಕೆಲಸಕ್ಕೆ ಹೋಗುವುದರಿಂದ ಇಬ್ಬರು ಇಬ್ಬರೂ ಮಹಿಳೆಯರೂ ಮತ್ತು ಪುರುಷರು ಇಬ್ಬರೂ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡಬೇಕು ಎಂಬುವುದು ನನ್ನ ಅನಿಸಿಕೆ ಯಾಕಂದರೇ ನಮ್ಮ ಮನೆಯಲ್ಲೀ ಮಹಿಳೆಯರಿಗಿಂತ ಪುರುಷರೇ ಹೆಚ್ಚು ಅಡುಗೇ ಮನೆಯಲ್ಲಿ ಇರುತ್ತಾರೆ ಅವರೇ ಹೆಚ್ಚಾಗಿ ಅಡುಗೆಯನ್ನು ಮಾಡುತ್ತಾರೆ ಯಾಕಂದರೆ ನಮ್ಮ ಮನೆಯಲ್ಲಿ ಭೇದ ಭಾವ ಇಲ್ಲ ಇದು ಹೆಂಗಸರೇ ಮಾಡಬೇಕು ಇದು ಗಂಡಸರೇ ಮಾಡಬೇಕೆಂಬುದು ಪ್ರತಿಯೊಂದು ಕೆಲಸವನ್ನು ಇಬ್ಬರೂ ಹಂಚಿಕೊಂಡು ಸಮನಾಗೀ ಮಾಡಿಕೊಂಡು ಹೋಗುತ್ತಾರೆ ಹಾಗಾಗಿ ಅಡುಗೆ ಮಾಡೋದು ಗಂಡಸರೇ ಮಾಡಬೇಕು ಹೆಂಗಸರೇ ಮಾಡಬೇಕು ಎಂಬುದೇನು ಇಲ್ಲ ಈಗ ಮದುವೆ ಗಿದುವೆ ಮನೆಯಲ್ಲೆಲ್ಲಾ ಗಂಡಸರೇ ಅಡುಗೆಯನ್ನು ಮಾಡುತ್ತಾರೆ ಅದರ ಗಂಡಸರು ಮಾಡುವಾಗಲು ಅಡುಗೆಯ ರುಚಿಯೇ ಒಂದು ರೀತಿ ಚೆನ್ನಾಗಿರುತ್ತದೆ ಹಾಗಾಗಿ ಇಬ್ಬರೂ ಸೇರಿ ಮಾಡಿದರನೇ ಒಂದು ಸಂಸಾರ ಚೆನ್ನಾಗಿ ನಡೆದುಕೊಂಡು ಹೋಗುತ್ತದೆ ಎಂಬುದು ನನ್ನ ಅನಿಸಿಕೆ ಮತ್ತು ಅಡಿಗೆ ಮಾಡುವುದು ಒಂದೂ ಕಲೆ ಅಂದರೆ ಯಾ ಗಂಡಸರೇ ಮಾಡಬೇಕು ಅಥ್ವ ಹೆಂಗಸರೇ ಮಾಡಬೇಕು ಎಂಬುವುದೇನು ಇಲ್ಲ ಇಬ್ಬರೂ ಕೂಡಿಕೊಂಡು ಮಾಡಿಕೊಂಡು ಹೋದರೆ ಚೆನ್ನಾಗಿಯೇ ಇರುತ್ತದೆ ಯಾಕಂದರೆ ಗಂಡಸರಿಗೂ ಗೊತ್ತಾಗುತ್ತದೆ ಓ ಮಹಿಳೆಯರಿಗೂ ಅಡುಗೆ ಮನೆಯಲ್ಲಿ ಎಷ್ಟು ಎಷ್ಟೊಂದು ತೊಂದರೆಗಳು ಉಂಟಾಗುತ್ತದೆ ಎಂದು ಹಾಗಾಗಿ ಇಬ್ಬರೂ ಅಡುಗೆಯನ್ನು ಮಾಡುವುದು ಒಂದು ಒಳ್ಳೆಯ ಪದ್ಧತಿಯೇ ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ ಮಹಿಳೆಯರು ಸಹ ಹೊರಗೆ ಹೋಗಿ ದುಡಿಯುವುದರಿಂದ ಅವರಿಗೆ ಮಕ್ಕಳು ಮನೆಯವರನ್ನೆಲ್ಲಾ ಸಂಭಾಳಿಸುವುದು ಕೊಂಡು ಹೋಗುವುದು ತುಂಬಾ ಕಷ್ಟ ಆಗುತ್ತದೆ ಯಾಕಂದರೆ ಒಂದು ಇಬ್ಬರೂ ಸೇರಿ ಈಗ ಗಂಡ ಹೆಂಡತಿ ಇದ್ದರೆ ಇಬ್ಬರೂ ಸೇರಿ ಅಡುಗೆಯನ್ನು ಅಥ್ವ ಪ್ರತಿಯೊಂದು ಕೆಲಸವನ್ನು ಹಂಚಿಕೊಂಡು ಮಾಡುವುದರಿಂದ ಇಬ್ಬರಿಗೂ ಅನುಕೂಲವಾಗುತ್ತದೆ ಮತ್ತು ಬೇಗ ಬೇಗನೆ ಕೆಲಸವೂ ಮುಕ್ತಾಯವಾಗುತ್ತದೆ ಹಾಗಾಗಿ ಇಬ್ಬರೂ ಅಡುಗೆ ಮನೆಯಲ್ಲಿ ಸೇರಿ ಒಟ್ಟಾಗಿ ಮಾಡುವುದು ಒಳ್ಳೆಯ ಪದೆ ಅಂತ ಹೇಳುವುದು ನನ್ನ ಅನಿಸಿಕೆ ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಕುಟುಂಬದಲ್ಲಿ ಮಾ ಪುರುಷರು ಸಹ ಅಡುಗೆಯನ್ನು ಮಾಡುತ್ತಾರೆ ಪು ನಮ್ಮ ಮನೆಯಲ್ಲಿ ಅವ ಪುರುಷರೇ ಹೆಚ್ಚು ಅಡುಗೆಯನ್ನು ಮಾಡುವುದು ಮಾಡುವುದು ಪ್ರತಿಯೊಂದು ಕೆಲಸವನ್ನು ನಮ್ಮ ಮನೆಯಲ್ಲಿ ಪುರುಷರು ಮಾಡುತ್ತಾರೆ ಹ ಹೆಂಗಸರು ಮಾಡುತ್ತಾರೆ ಅಷ್ಟೇ ಅಲ್ಲದೆ ಹೆಂಗಸರಿಗಿಂತ ಗಂಡಸರೇ ನಮ್ಮ ಮನೆಯಲ್ಲಿ ಅಡುಗೆಯನ್ನು ಮಾಡುವುದು ಮಾಡಿಕೊಂಡು ಹೋಗುತ್ತಾರೆ ಹೀಗಾಗಿ ಗ ಇಬ್ಬರೂ ಸೇರಿ ಅಡುಗೆಯನ್ನು ಮಾಡುವುದು ಒಳ್ಳೆಯದು ಮಹಿಳೆಯರೇ ಮಾಡಬೇಕು ಎಂತೇನು ಇಲ್ಲ ಗಂಡಸರು ಮತ್ತು ಹೆಂಗಸರು ಮಹಿಳೆಯರು ಪುರುಷರು ಇಬ್ಬರೂ ಸೇರಿಕೊಂಡು ಅಡುಗೆಯನ್ನು ಮಾಡುವುದು ಉತ್ತಮ ನಮ್ಮ ಮನೆಯಲ್ಲೂ ಪುರುಷರೂ ಸಹ ಹೆಚ್ಚಾಗಿ ಅಡುಗೆಯನ್ನೇ ಅವರೇ ಮಾಡಿಕೊಂಡು ಹೋಗುತ್ತಾರೆ